ಒಂದು ಪುಸ್ತಕ ಅಂದರೆ ಒಬ್ಬ ಒಳ್ಳೆ ಫ್ರೆಂಡ್ ಇದ್ದಂಗೆ ಹಂಗಾಗಿ ಪುಸ್ತಕ ಓದ್ತಕಂಥಾ ಒಂದು ಅಭ್ಯಾಸ ನಮಗೆ ತೀರಾ ಡಿಗ್ರಿ ಒಳಗಿದ್ದಂಗ್ಲಿಂದ ಸ್ಟಾರ್ಟ್ ಆಯ್ತು ಯಾಕಪ್ಪ ಅಂದ್ರೆ ನಮಗೇ ಆಗ ತಾನೇ ನಮ್ಮ ಗುರುಗಳು ಬುಕ್ ಓದ್ತಾಕ್ಕಂಥ ಒಂದು ಹವ್ಯಾಸವನ್ನು ನಮಗೆ ಹಚ್ಚಿದ್ರು ಹಂಗಾಗಿ ನಮಗೆ ಪುಸ್ತಕ ಓದ್ತಾಕ್ಕಂಥದ್ದು ಭಾಳಷ್ಟೂ ಒಂಥರ ಏನೋ ಹೊಸದು ಕೆಲಸ ಸ್ಟಾರ್ಟ್ ಮಾಡಿವೆನೋ ಅನ್ನೋ ಹಂಗ ಅನಿಸ್ತು ಹಂಗಾಗಿ ಮೊಟ್ಟ ಮೊದಲಿಗೆ ನಾನು ಓದಿದ ಪುಸ್ತಕ ಅಂದರೆ ಕುವೆಂಪು ಅವ್ರ ಶ್ಮಶಾನ ಕುರುಕ್ಷೇತ್ರ ಅನ್ನೋ ಒಂದು ಬುಕ್ಕನ್ನು ಓದೋಕೆ ಸ್ಟಾರ್ಟ್ ಮಾಡೀನಿ ಅದು ಸ್ಟಾರ್ಟ್ ಮಾಡಿ ಒಂದು ಎರಡು ಮೂರು ದಿನದಲ್ಲೇ ಮುಗ್ಸಿರ್ಬೋಕ್ ಅದನ್ನ ಯಾಕಪ್ಪ ಅಂದ್ರೆ ಅವಾಗಿನ ನಾವು ಹೊಸ್ದಾಗಿ ಬುಕ್ ಓದೋಕತಿದ್ವಿ ಇಲ್ಲಿ ಹಂಗಾಗಿ ಆ ಬುಕನ್ನು ಓದೋಕೆ ಅಷ್ಟು ಟೈಮ್ ತೊಗೊಂಡ್ವಿ ಈಗಲು ಕೂಡ ನಾನು ಸುಮಾರಷ್ಟು ಪುಸ್ತಕ ಬುಕ್ಕನ್ನು ಓದೋಕ್ ಸ್ಟಾರ್ಟ್ ಮಾಡೀನಿ ಮತ್ತು ಓದಿ ಮುಗ್ಸಿನಿ ಕೂಡ ಯಾಕೆ ಅದರಿಂದ ನಮಗೆ ಒಳ್ಳೇ ನಾಲೆಜ್ ಸಿಗುತೈತಿ ಅನ್ನೋದ್ ಒಂದು ಅದರ ಜೊತೆಗೇ ನಾವೂ ಸಮಾಜದ ಜೊತೆಗೆ ಹೆಂಗೆ ಇರ್ಬೇಕ್ ಅನ್ನೋದ್ ಕೂಡ ಆ ಬುಕ್ದಿಂದ ಗೊತ್ತಾಕತಿ ಯಾಕೆ ಒಂದು ಬುಕ್ಕದಿಂದ ನಾವೂ ಏನೆಲ್ಲಾ ವಿಚಾರಗಳನ್ನ ತಿಳ್ಕೋಬೋದು ಅನ್ನೋದ್ಕ ಸಾಕಷ್ಟು ಬುಕ್ಗಳ್ನ ನಾವೂ ಉದಾಹರ್ಣೆಯಾಗ್ ಕೊಡ್ಬೋದು ಈಗ ಚೋಮನ ದುಡಿ ಆಗಿರ್ಬೋದು ಅಲ್ಲಿಂದ ಸಂಸ್ಕಾರ ಯು ಆರ್ ಅನಂತ ಮೂರ್ತಿಯವರು ಸಂಸ್ಕಾರ್ ಇರ್ಬೋದು ಒಂದು ಮನುಷ್ಯನಲ್ಲಿ ಆಗ್ತಕ್ಕಂಥಾ ಭಾವೋದ್ವೇಗಗಳನ್ನು ಹೆಂಗೆ ಹೇಳ್ಬೋಕು ಅನ್ನೋದನ್ನು ಆ ಬುಕ್ಕಿಂದ್ ಮೂಲ್ಕ ನಾವು ತಿಳ್ಕೋಬೋದು ಮತ್ತು ಅದನ್ನು ನಾವು ಯಾವುದೇ ರೀತಿಯಾಗಿ ಅದುಮಿಡ್ತಕ್ಕಂಥ ಕೆಲ್ಸವನ್ನು ಅಥ್ವ ತಡೆ ಇಡ್ತಾಕಂಥ ಕೆಲ್ಸವನ್ನು ಮೊದ್ಲು ಮಾಡೋಕೋಗ್ಬಾರ್ದ್ ಇದರಿಂದ ಈ ಶವ ಸಂಸ್ಕ ಸಂಸ್ಕಾರ ಅನ್ನೋವಂಥ ಪುಸ್ತಕದಿಂದ ಮನುಷ್ಯನಲ್ಲಿ ಸಾಮಾನ್ಯವಾಗಿ ಏನೇನು ಆಕತಿ ಅನ್ನೋದ್ ನಮ್ಗೆ ಗೊತ್ತಾಕತ್ತಿ ಮತ್ತು ಈಗ ಒಂದು ಮ ಬುಕ್ಕನ್ ಯಾವಾಗ ಓದೋಕ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಎಷ್ಟ್ ಆ ಬುಕ್ ಹೆಂಗೈತಿ ಅನ್ನೋದರ ಮೇಲೆ ಅದನ್ನು ಎಷ್ಟೋತ್ ಓದ್ಬೋಕು ಅನ್ನೋದ್ ಡಿಸೈಡ್ ಆಕತಿ ಇನ್ನು ಸುಮ್ನೆ ಓದ್ಬೋಕು ಅನ್ನೋದ್ ಬೇರೆ ಏ ನಾನು ಇದ್ನ ಓದೇ ಮುಗಿಸಬೇಕಪ್ಪಾ ಅಂತ ಹಿಂಗೆ ಹಿಂಗ್ ಅನ್ಕೊಂಡ್ ಕುಂತ್ರೆ ಒಂದು ಬುಕ್ಕನ್ನು ಒಂದು ದಿನ್ದಾಗೆ ಮುಗಿಸ್ಬೋದು ಆದರೆ ನನಗೆ ಒಂದು ಬುಕ್ ಅದ್ನ ಸಂಪೂರ್ಣವಾಗಿ ನಾನು ಅರ್ಥ ಮಾಡ್ಕೋಬೇಕು ಮತ್ತು ಅದನ್ನ ನಾನು ಹಂಗೆ ತಿಳ್ಕೋಂತ ತಿಳ್ಕೋಂತ ಓದ್ನಪ್ಪ ಅಂದ್ರೆ ಒಂದು ಎರಡು ದಿವ್ಸ ಮೂರು ದಿವ್ಸ ಹಿಂಗೆ ನಮಗ್ ಟೈಮ್ ತಗೋಳ್ತತಿ ಯಾಕಂದ್ರೆ ಒಂದು ಬುಕ್ ಅನ್ನೋದು ಮನುಷ್ಯನನ್ ಯಾವರೀತಿ ಹೆಂಗ್ ಬೇಕಾರು ಚೇಂಜ್ ಮಾಡ್ಬೋದು ಅದು ಸಾಧ್ಯತೆ ಐತಿ ಹಂಗಾಗಿ ಒಂದು ಪುಸ್ತಕ್ವನ್ನು ಓದ್ಬೇಕಪ್ಪ ಅಂದ್ರೆ ಅಷ್ಟೆಲ್ಲಾ ಟೈಮು ಮತ್ತು ಅವು ಓದೋದ್ ಒಂಥರಾ ಒನ್ ನಮೂನಿ ಅದದು ದೊಡ್ಡ ರೋಗ ಇದ್ದಂಗೆ ಅದು ಸ್ಟಾರ್ಟಾತಪ್ಪ ಅಂದ್ರೆ ಮುಗಿತು ನಿದ್ರಿಸೋಕಂತು ಆಗಾಂಗೆ ಇಲ್ಲ ಮನೆಗೆ ಬೈತಿರ್ತಾರ ಕೆಲವೊಂದು ಟೈಮಲ್ಲಿ ಈ ಹಗ್ಲಗ್ಲಾ ಇಪ್ಪತ್ನಾಲ್ಕು ತಾಸು ಬರೆ ಬುಕ್ ಹಿಡ್ಕೊಂಡು ಕುಂದ್ರುತ್ಯ ಅಂಥವುನೆಲ್ಲಾ ಸುಮ್ನೆ ತಲಿಗ್ ಹಚ್ಕೊಳ್ಳಾರ್ದಂಗೆ ಬುಕ್ ಅನ್ನೋದ್ ನಮ್ಮನ್ನಾ ಅದ್ರ ಒಳಗೆ ಮುಳುಗಿಸ್ಕೋಂತತಿ ಹಂಗಾಗಿ ಬುಕ್ಕ ಹೇಳ್ತಾರಲ್ಲಾ ಸಾಮಾನ್ಯವಾಗಿ ಹೆಳ್ದಂಗ ಏನಂದ್ರೆ ಆ ಅಪ್ಪು ಪುಸ್ತಕ್ದಂಥ ಗೆಳೆಯ ಮತ್ತೊಬ್ಬಿಲ್ಲ ಅಂತ ಅದು ಬುಕ್ ಹೇಳ್ತತಿ ಅಂತ ಏನಂತ ನೀನು ನನ್ನನ್ನು ತಲೆ ಬಗ್ಸಿ ನೋಡು ನಾನು ನಿನ್ನನ್ನು ಸಮಾಜ್ದೊಳಗೆ ತಲೆ ಎತ್ತಿ ತಿರುಗೊಂಗ್ ಮಾಡ್ತಿನಂತ ಹಿಂಗೆಲ್ಲಾ ನಮಗ್ ಮಾತಾಡ್ಬೊಕಾರೆ ಶಬ್ದವನ್ನು ಬಳಸ್ತಕ್ಕಂಥ ಶಕ್ತಿ ಕೊಡ್ತತಿ ಅದ್ರ ಜೊತೆಗೆ ಭಾಷೆಯನ್ನು ಸರಿಯಾದ ರೀತಿಯಲ್ಲಿ ಉಪ್ಯೋಗ ಮಾಡ್ತಾಕ್ಕಂಥ ಶಕ್ತಿ ಕೊಡತೈತಿ ಈಗ ಎಷ್ಟೋ ಜನ ಇರ್ತವೆ ಸುಮ್ಮನೆ ಏನೇನೋ ತಪ್ಪು ತಪ್ಪು ಏನೇನೋ ಮಾತಾಡಿ ಬಿಡ್ತವೆ ಆಮೇಲೇ ಮಾತಾಡ್ಬೋಕರೆ ವಾಕ್ಯ ಹೆಂಗ್ ಪೂರ್ಣ ಮಾಡ್ಬಕಂತ ಗೊತ್ತು ಆಗೋಂಗಿಲ್ಲ ಯಾಕೆ ಹಂಗೆಲೆಪ್ಪ ಅಂದ್ರೆ ಅವ್ಕೆ ಭಾಷೆ ಬಗ್ಗೆ ಜ್ಞಾನ ಇರೋಂಗಿಲ್ಲ ಯಾಕೆ ಜ್ಞಾನ ಇರೊಂಗಿಲ್ಲ ಅಂದ್ರೆ ಅವರಿಗೆ ಹೊರಗಿನ ಪ್ರಪಂಚ ಗೊತ್ತಿರೋಲ್ಲ ಒಂದು ಅದ್ರ ಜೊತೆಗೆ ಸಾಮಾನ್ಯವಾಗಿ ಯಾವುದೇ ಪುಸ್ತಕನು ಓದೋ ಅಭ್ಯಾಸ ಇರೋದಿಲ್ಲ ಒಂದು ಹಿಂಗೆ ಪುಸ್ತಕ ಓದಿ ಓದಿ ಓದಿ ಮನುಷ್ಯ ಯಾವ ಸ್ಥಾನಕ್ಕೆ ಬೇಕಾರು ಏರ್ಬೋದು ಅವಕಾಶ ಐತಿ ಅವ ಏನು ಬೇಕಾದರು ಸಾಧನೆ ಮಾಡ್ಕೋಬೌದು ಯಾಕಂದ್ರೆ ಸುಮ್ನೆ ಕುಂತು ಇವತ್ತು ಐ ಎ ಎಸ್ ಐ ಪಿ ಎಸ್ ಅವರೆಲ್ಲ ಆಗಿರಂದ್ರೆ ಅವರು ಪುಸ್ತಕಾ ಓದೋದ್ರಿಂದ ಆಗ್ಯಾನ ಹೊರತು ಸುಮ್ಮನೆ ಬಾರಪ್ಪ ನೀನು ಒಂದು ಆರುಅಡಿ ಎತ್ತರ ಅದಿ ನಿನ್ನಹತ್ರ ದುಡ್ಡು ಐತಿ ಅಂತ ಹಿಂಗ್ ಕರ್ಕೊಂಡು ಹೋಗಿ ಯಾವನೋ ಯಾರನು ಐ ಎ ಎಸ್ ಐ ಪಿ ಎಸ್ ಮಾಡಲಿಲ್ಲ ಅವ್ರಹತ್ರ ಬುದ್ಧಿ ಜ್ಞಾನ ಐತಂತಾನೆ ಅವರೆಲ್ಲ ಐ ಎ ಎಸ್ ಐ ಪಿ ಎಸ್ ಆಗ್ಯಾರ ಇದಕೆಲ್ಲ ಏನು ಕಾರಣ ಮುಖ್ಯವಾಗಿ ಬುಕ್ ಅನ್ನದವು ಭಾಳ್ ಕಾರಣ ಆಗಿರ್ತತಿ ಹಂಗಾಗಿ ಒಬ್ಬ ಮನುಷ್ಯನಿಗೆ ಅಧೋ ಗತಿಗೆ ಇಂದ ಉನ್ನತ ಸ್ಥಿತಿಗೆ ಓಯ್ಬೇಕಪ್ಪ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಬುಕ್ ಆಗಿರ್ತತಿ ಹಂಗಾಗಿ ಬುಕ್ಕನ್ನ ಒಂದೊಂದು ಟೈಮ್ ನಾನು ಓದೋಕ್ ಕುಂತ್ಕೊಂಡನಪ್ಪ ಅಂದ್ರೆ ಮೂರು ನಾಲ್ಕು ತಾಸು ಸುಮ್ನೆ ಕುಂತ್ಕೊಂಡ್ ಬಿಡ್ತೀವಿ ಆ ಬುಕ್ ಮುಗಿಯೋ ತನಕ ಡಿಪೆಂಡ್ ಅಪಾನ್ ಆ ಬುಕ್ ಹೆಂಗೈತಿ ಅನ್ನೋದು ಆಧಾರದ್ ಮೇಲೆ ಇಲ್ಲಾಪ ಅಂದ್ರೆ ಒನೊಂದು ಪುಸ್ತಕಗಳು ನಮ್ಮ ಮೂಡಿನ್ ಮೇಲೆ ಡಿಪೆಂಡ್ ಆಗೋದು ಸುಮ್ನೆ ನಾವು ಹಂಗೆ ಅನ್ಕೋತಿವಿ ಒನೊಂದು ಬುಕ್ ಓದ್ಬೇಕಾರ ಒಂದು ನಾಲ್ಕು ಪೇಜ್ ಓದ್ಬೇಕಾದ್ರೆ ನಿದ್ದೆ ಬಂದ್ಬಿಡುತತಿ ಇನ್ನೊಂದು ಕೆಲ್ವೊಂದು ಬುಕನ್ನು ಪೂರ್ತಿ ಬುಕ್ ಮುಗಿಯೋ ಮುಟ ನಿದ್ದೆ ಬರೋಂಗಿಲ್ಲ ಹುಳ ಬಿಟ್ಬುಡ್ತಾವೆ ತಲೆಯಾಗೆ ಅನ್ನು ಈ ಪತ್ತೇದಾರಿ ಕಾದಂಬರಿಗಳು ಆಮೇಲೆ ಐತಿಹಾಸಿಕ ಕಾದಂಬರಿಗಳ್ ಇವೆಲ್ಲ ಓದ್ಬೇಕಾರ ಐತಿಹಾಸಿಕ ಅಂದ್ರರೆ ಯಾವುದೇ ರಾಜನ ಬಗ್ಗೆ ಓದಿ ನಮ್ಮ ತಲೆಯಾಗೆ ಹುಳ ಬಿಟ್ಕಂಡು ಇರ್ತಾಯಿತಿ ಮುಂದೆ ಏನು ಮಾಡ್ತಾನೆ ಈ ರಾಜ ಹೆಂಗೆ ಆಕತಿ ಮುಂದೆ ಪರಿಸ್ಥಿತಿ ಅಂತ ಹಿಂಗೆ ಆಮೇಲೆ ಈ ಪತ್ತೇದಾರಿ ಕಾದಂಬರಿ ಕೊಲೆ ಮಾಡಿದೋರು ಯಾರು ಇದನ್ನು ಕಂಡು ಹಿಡಿಯೋದೆಂಗ ಸಾಕಷ್ಟು ತಲಿಬ್ಯಾನಿಗಳ್ ನಮ್ಮ ತಲಿಯಾಗ್ ಉಳ್ಕೊಂತವ್ ಹಂಗಾಗಿ ಪುಸ್ತಕ ಅಂತಕ್ಕಂಥದು ಮನುಷ್ಯನ ಉದ್ದಾರ ಮಾಡೋಕೆ ಒಂದು ಬಹಳ ದೊಡ್ಡ ಸಾಧನ ಅಂತ ನಾ ತಿಳ್ಕೊಂಡಿನಿ